ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಐದು ಲಕ್ಷದ ಅರವತ್ಮೂರು ಸಾವಿರದ ಮುನ್ನೂರ ಒಂದು ಏಳು ಲಕ್ಷದ ಎಂಬತ್ಮೂರು ಸಾವಿರದ ಇಪ್ಪತ್ತೈದು ಒಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಮೂರು ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೈದು